ಇಲ್ಲೇ ಪ್ರಸಿದ್ಧವಾಗಿರೋ ದೇವಸ್ಥಾನ ಅಂದ್ರ ವೀರ್ನಾರಾಯಣ ದೇವಸ್ಥಾನ ಅಲ್ಲೇ ತುಂಬ ವಿಶೇಷತೆಗಳಿದೆ ಅಂತ ನಂಗಂತ್ರು ಗೊತ್ತಿರಲಿಲ್ಲ ನಮ್ಮಜ್ಜಿ ಹೇಳಿದ್ರ ಮುಂಚೆಯೆಲ್ಲ ಫ್ರೆಂಡ್ಸ್ ಜೊತೆ ಜಾಸ್ತಿ ಈ ಸತೆ ಹೋಗ್ಬಂದಿದ್ದೆ ನೋಡಾಕ ಅಂತ ಹೇಳಿ ಆದ್ರ ಅಲ್ಲೇ ಕಣ್ಮುಂದೆ ಇದ್ದರೂ ನೋಡಿದ್ದಿಲ್ಲ ವಿಶೇಷತೆಗಳೆಲ್ಲ ಇದ್ದು ಅಂತ್ಹೇಳಿ ಅಜ್ಜಿ ಹೇಳಿದ್ರ ಹೀಗೆಲ್ಲ ವಿಶೇಷತೆಗಳು ಅದಾವಲ್ಯಂತ ಹೇಳಿ ಕೇಳಿದ ಕುಳೆನ ಖುಷಿ ಆಯಿತು ನೋಡಬೇಕಂತ ಅನಸ್ತ್ ಅಜ್ಜಿ ಕರ್ಕೊಂಡು ಹೋಗಿದ್ವಿ ನಾವು ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ ಅವ ಅವಾಗ ಅಜ್ಜಿ ಎಲ್ಲ ತೋರಿಸಿ ಇದು ಹೀಗೈತಿ ಹಾಗೈತಿ ಅಂತ ಹೇಳಿದ ಕುಳೆನೆ ಹೇಳ್ದಾಗ ಖುಷಿ ಆಗಿತ್ತು ಓ ಹೀಗೆಲ್ಲ ಐತಿ ಅಂತ್ಹೇಳಿ ಅವಾಗ ಗೊತ್ತಾಗಿತ್ತು ಮತ್ತೆ ಎಲ್ಲ ಪ್ಲೇಸಸ್ನು ತೋರ್ಸಿದ್ರ ಛಲೋ ತಂಗ ನೋಡಿ ಎಲ್ಲ ಖುಷಿ ಆಯ್ತು ಮತ್ತೆ ಹಂಗೆ ಬ್ಯಾರೆ ಬ್ಯಾರೆ ಪ್ಲೇಸೆಸ್ ಬಗ್ಗೆನು ಹೇಳಿದ್ರ ನಮ್ಮಜ್ಜಿ ಬ್ಯಾರೆ ಬ್ಯಾರೆ ಪ್ಲೇಸಸ್ ಅಂದ್ರ ಟಿಕ್ಟ್ವೇಶ್ವರ ಗುಡಿ ಅದು ಫೇಮಸ್ ಐತಿ ಟಿಕ್ಟ್ವೇಶ್ವರ ಗುಡಿ ಅಂದರೆ ನೆನ್ಪಾಗೋದೇ ಅಲ್ಲೇ ಒನ್ನೂರಾ ಎಂಟ ಶಿವ ಲಿಂಗ ಇದ್ರ ಅದು ಕಾಶಿ ಆಗ್ತಿತ್ತು ಅಂತ್ಹೇಳಿ ಒಬ್ಬೊಬ್ರು ಅಂತಾರೆ ಗೊತ್ತಿಲ್ಲ ನಮಗೂ ಎಷ್ಟ್ರ ಮಟ್ಟಿಗ ಅದು ನಿಜ ಐತ ಅಂತೇಳಿ ಹಂಗಂತ ಹೇಳಿ ಅಜ್ಜಿ ಕರ್ಕೊಂಡ ಹೋಗಿ ಅದು ಪ್ಲೇಸ್ನ ವಿಜಿಟ್ ಮಾಡಿದ್ವಿ ನೋಡಿದ್ವಿ ಖುಷಿ ಆಯ್ತು ಅಜ್ಜಿ ಎಲ್ಲ ತೋರ್ಸಿದ್ರು ಒನ್ನೂರ ಎಂಟು ಎಣ್ ಎರಡು ಅದಾವಲ್ಲೆ ಶಿವನ ಲಿಂಗಗಳು ಅದನ್ನೆಲ್ಲ ತೋರ್ಸಿದ್ದರು ನೋಡಿ ಖುಷಿ ಆತು ಮುಂಚೆಕು ಹೋಗಿದ್ವಿ ಆದ್ರ ಗೊತ್ತಿರಲಿಲ್ಲ ಅಲ್ಲಿ ಹೀಗೆಲ್ಲ ಐತಂತ ಹೇಳಿ ಅಜ್ಜಿ ಕರ್ಕೊಂಡು ಹೋಗಿ ತೋರ್ಸಿದ್ಮ್ಯಾಲೆ ನೋಡಿ ಖುಷಿ ಆಯ್ತು ಎಲ್ಲನು ಛಲೋ ತಂಗ ಕೇಳಿದ್ವಿ ಅಜ್ಜಿ ಕಡೆ ಮತ್ತಿನ್ನು ಏನೇನು ವಿಶೇಷತೆ ಐತ ಇಲ್ಲಂತ ಹೇಳಿ ಅವರು ಛಲೋದಂಗ ಹೇಳಿದ್ರ ನಮ್ಗೆ ಹೇಗೈತಿ ಹಿಂಗೈತ ಅಂತ್ಹೇಳಿ ಅದರಿಂದ ಇನ್ನ ಸ್ವಲ್ಪ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಾಕ ನಮ್ಗೆ ಸಹಾಯ ಆತ ಮತ್ತು ನಮ್ಮಜ್ಜಿ ತೋರ್ಸಿದ್ಮ್ಯಾಲೆ ನಾವು ನಮ್ಮ ಫ್ರೆಂಡಿಗೆಲ್ಲ ಕರ್ಕೊಂಡು ಹೋಗಿ ನಾನು ತೋರ್ಸಿದೆ ಹಿಂಗ ಹಿಂಗ ಐತಂತ ನಮ್ಮಜ್ಜಿ ಹೇಳಿದ್ರಂತ ಹೇಳಿ ಅವರು ಖುಷಿಪಟ್ರ ನಮಗೂ ಗೊತ್ತಿದಿದಿಲ್ಲ ಹೀಗೆಲ್ಲ ಐತ ಅಂತ್ಹೇಳಿ ಅಂತ್ಹೇಳಿ ಅವರು ಖುಷಿಪಟ್ರ ಹೀಗೆಲ್ಲ ವಿಶೇಷತೆ ಐತಿ ಈಗ ಬಸ್ವಣ್ಣನ ಮೂರ್ತಿ ಕಟ್ಯಾರ ನಮ್ಮ ಊರೊಳಗ ಸೊ ಅಲ್ಲುನು ವಿಶೇಷತೆ ಐತಿ ಬಸ್ವಣ್ಣ ದೊಡ್ಡದ ಐತಿ ಎಲ್ಲಾದಕ್ಕು ಕಂಪೇರ್ ಮಾಡಿದ್ರೆ ಇಲ್ಲಿದ ಜಾಸ್ತಿ ದೊಡ್ದ ಐತ ಅಂತಂದು ಹೇಳ್ತಾರೆ ಎಲ್ಲಾರು ಹಾಂ ಅದ್ರ ಕೆಳಗೆ ಬಸ್ವಣ್ಣ ಅವ್ರದ ಎಲ್ಲಾ ಅವ್ರ ಏನೇನು ಮಾಡಿದ್ದರು ಏನೇನು ಇಲ್ಲ ಅದು ಎಲ್ಲಾ ಸ್ಟ್ಯಾಚು ಮಾಡಿ ಇಟ್ಟಾರೆ ನೋಡುವಂಥ ಪ್ಲೇಸ್ ಐತಿ ಸೊ ಲೈಟಿಂಗ್ ಗಿಟಿಂಗ್ ಎಲ್ಲಾ ತುಂಬ ಚೆನ್ನಾಗೈತಲ್ಲಿ ನೋಡುವಂಥ ಪ್ಲೇಸಸ್ ಪ್ಲೇಸ್ ಅದು ಕೂಡ ಛಲೋ ಐತಿ ಹೋಗ್ಬೇಕು ವಿಸಿಟ್ ಮಾಡಬೇಕು ಅಂತನ ಅನ್ಕೊಂಡಿದ್ದ ಆಮೇಲೆ ಹೋಗಿ ನೋಡಿದ್ಮ್ಯಾಲೆ ಗೊತ್ತಾತ ವಿಶೇಷತೆಗಳು ತುಂಬ ಅದಾವ ಅಲ್ಲಿನು ಅಂತ್ಹೇಳಿ ಆಮೇಲೆ ಛಲೋ ಅನ್ನಸ್ತು ನೋಡಿ ಎಲ್ಲಾ ಬಸ್ವಣ್ನನವ್ರ್ದ ಕತೆ ಕೇಳಿದ್ವಿ ಅಷ್ಟ ಆದ್ರ ನೋಡಿರಲಿಲ್ಲ ಆ ಸ್ಟ್ಯಾಚು ಎಲ್ಲ ನೋಡಿ ಖುಷಿ ಆಯ್ತು ನನಗೂ ಓ ಹೀಗೆಲ್ಲ ಐತನ ಅಂತ್ಹೇಳಿ ಒಂದೇ ಅಂತಲ್ಲ ಅಲ್ಲಿ ಭಾಳ್ ಅದಾವು ಅಂತವ ಸ್ಟ್ಯಾಚುಗಳು ಅಲ್ಲಿ ಅಡ್ಯಾಡಿ ಫುಲ್ ನೋಡಿದ್ವಿ ಬಸ್ವಣ್ಣನ್ ಮೂರ್ತಿನು ದೊಡ್ಡದೈತಿ ಅಲ್ಲೆಲ್ಲಾ ನಿಂತು ಫೊಟೋ ಎಲ್ಲ ತಗಸ್ಕೊಂಡ್ವಿ ಖುಷಿ ಆತ್ ನಮ್ಮ ಫ್ರೆಂಡ್ಶ್ ಜೊತಿನೂ ಒಂದು ಎರ್ಡು ಸತೆ ಹೋಗಿದ್ದ ಫ್ಯಾಮ್ಲಿಯರ ಜೊತೆ ಹೋದಾಗ ಅಜ್ಜಿ ಹೇಳಿದ್ರ ಹಿಂಗೆ ಎಲ್ಲಾ ಅವ್ರ ಅವಾಗ ಕೀಳು ಜನ್ರಗೆಲ್ಲ ಹಿಂಗೆ ಎಲ್ಲರು ಒಂದ ಅಂತಿದ್ರ ಹಂಗ ಹಿಂಗ ಅಂತ್ಹೇಳಿ ಸ್ಟ್ಯಾಚುನು ದೊಡ್ಡದೈತಿ ಅಂಥ ಸ್ಟ್ಯಾಚು ಮತ್ತೆ ಬ್ಯಾರೆ ಕಡೆ ಎಲ್ಲು ಇಲ್ಲ ಸೆವೆನ್ ವಂಡರ್ಸ್ ಒಳಗೆ ಅದು ಒಂದು ಅಂತ್ಹೇಳಿ ಇದು ಮಾಡ್ಯಾರ ಸೊ ಖುಷಿ ಆಗತ್ತೆ ನಮ್ಮೂರೊಳಗ ಅಂಥದ್ ಐತಂತ ಹೇಳಿ ಅದು ಫೇಮಸ್ ಐತಿ ಸೊ ಇಲ್ಲೆ ಮತ್ತ ಅದು ಗುಡಿ ಛಲೋ ಐತಿ ಎಲ್ಲ ನೋಡಾಕ ಪ್ಲೇಸಸ್ ಇಲ್ಲೇ ದೇವಸ್ಥಾನಗಳು ಭಾಳ್ ಅದಾವು ಎಲ್ಲಾ ಚಲೋನ ಅದಾವು ಒನ್ನೊಂದು ವಿಶೇಷತೆ ಅನ್ನವ ಹೊಂದ್ಯಾವು ನಮಗ ಗೊತ್ತಿರಂಗಿಲ್ಲ ಅವ ಹಂಗೆ ಇರ್ತಾವ ಅಂತ್ಹೇಳಿ ಆದ್ರ ಅವ್ರ ಅಜ್ಜಿ ಅವರೆಲ್ಲ ಹೇಳಿದ್ಮೇಲೆ ಗೊತ್ತಾಗತ್ತೆ ಹೀಗೈತಿ ಹಾಗೈತಿ ಅಂತ ಹೇಳಿ ಇಂಥವೆಲ್ಲ ತಿಳ್ಕೊಬೇಕು ಅಂದ್ರ ಎಲ್ಲಾರಿಗು ಹೇಳಾಕ ಬರತ್ತ ಮತ್ತೆ ನಮಗೂ ಗೊತ್ತಾಗತ್ತೆ ತಿಳ್ವಳ್ಕಿ ಬರತ್ತೆ ಜಾಸ್ತಿ ಮತ್ತೆ ತಿಳ್ಕೊಂಡು ಎಲ್ಲಾರಿಗು ಹೇಳ್ಬೇಕು ಸೊ ನಮ್ಮೂರಾಗ ಇಂಥಾ ವಿಶೇಷತೆ ಇದಾವಂತ ಹೇಳಿ ಜಾಸ್ತಿ ಜನ್ಕ ಗೊತ್ತಿರಲ್ಲ ಹಳೇ ಕಾಲದವ್ರ್ಗ ಎಲ್ಲಾರಿಗು ಗೊತ್ತಿರತ್ತೆ ಅಜ್ಜಿ ತಾತ ಅಂಥವರು ಎಲ್ಲ ಅವ್ರ ಕಡೆ ಕುಂತ ಕೇಳ್ಬೇಕು ಏನಿತ್ತು ಏನಿಲ್ಲ ಅಂತ್ಹೇಳಿ ನಮಗೂ ಪ್ರಸಿದ್ಧ ವಾಗಿತಂತ ಹೇಳಿ ಹಂಗೆ ಸುಮ್ನ ಹೋಗೋದು ಬರೋದು ಆಗ್ಬಾರದು ಎಲ್ಲ ತಿಳ್ಕೊಬೇಕಾದಲ್ಲ ಇಂಥ ವಿಶೇಷವಾಗಿರುವುದನ್ನ ತಿಳ್ಕೊಂಡು ನಮಗೂ ಆಶ್ಚರ್ಯ ಆಕೇತಿ ಹಾ ಎಷ್ಟು ಸತಿ ಹೋಗಿ ಬಂದಿದ್ದೆ ಅಲ್ಲಿ ಗೊತ್ತೇ ಇರಲಿಲ್ಲ ಆದ್ರ ಈ ಸತಿ ನಮ್ಮಜ್ಜಿ ಹೇಳಿದ್ಮ್ಯಾಲೆ ನನ್ಗ ಅನಸ್ತ ಹೋ ಹೀಗೆಲ್ಲ ಆಯ್ತನ ನಾವು ನೋಡಿ ತಿಳ್ಕೊಂಡೇ ಇರಲಿಲ್ಲ ಅಂತ್ಹೇಳಿ ವಿಚಿತ್ರ ಆತು ನನಗೆ ಹಾಗಾಗಿ ಎಲ್ಲಾರು ಹೋಗಬೇಕು ವಿಸಿಟ್ ಮಾಡಬೇಕು ನೋಡಬೇಕು ತಿಳ್ಕೊಬೇಕು ಅದ್ರ ವಿಶೇಷತೆಗಳೆಲ್ಲ ಅಂದ್ರ ನಮಗೂ ಗೊತ್ತಾಗತ್ತೆ ನಾವು ಮತ್ತೆ ಬರೋ ಜನ್ರೇಷನ್ ಅವರಿಗೆ ಹೇಳಾಕ ಒಂದು ಇದು ಸಿಗತ್ತೆ ಅಜ್ಜಿ ತಾತಗುಳಿಗೆಲ್ಲ ಗೊತ್ತಿರತ್ತೆ ನಾವು ಅವರಿಗೆ ಇದು ಮಾಡಿ ಕೇಳ್ಬೇಕು ಅವರು ಯಾವಾಗಲು ಮನ್ಯಾಗ ಇರ್ತಾರ ಹೊರಗ ಕರ್ಕೊಂಡು ಹೋಗಿ ಪ್ಲೇಸಸ್ ಎಲ್ಲ ತೋರಸ್ತಾರೆ ಅವು ಪ್ಲೇಸೆಲ್ಲ ಇಲ್ಲೇ ಛಲೋ ಅದಾವು ಹಾಗೆಲ್ಲ ವಿಶೇಷತೆ ಐತಂತ ಕೇಳಿದ್ಮ್ಯಾಲೆ ವಿಚಿತ್ರ ಆಗುತ್ತೆ ನಮ್ಮ ಗದಗು ಕೂಡ ಕಾಶಿ ಆಕ್ಕಿತ್ತಹ ಅಂತಂದು ಕೇಳಿ ನಂಗಂತ್ರು ತುಂಬಾ ವಿಚಿತ್ರ ಅನಸ್ತ ಬಟ್ ಅಲ್ಲಿ ಇದ್ರಾ ಈ ಒನ್ನೂರ ಎಂಟಿದ್ರ ಆಗ್ತಿದ್ವು ಒನ್ನೂರ ಎರಡು ಅದಾವು ಅದು ಗೊತ್ತಿರಲಿಲ್ಲ ನಮ್ಮಜ್ಜಿ ಹೇಳಿದ್ರ ನಮ್ಮ ಅಂಟಿನೂ ಕೂಡ ಒಂದು ಸತೆ ಕರ್ಕೊಂಡು ಹೋಗಿ ತೋರ್ಸಿದ್ರ ಅವನ್ನೆಲ್ಲ ಖುಷಿ ಆಗತ್ತೆ ಅಂಥವೆಲ್ಲ ನೋಡ್ದಾಗ ಇನ್ನೊಂದು ಸತೆ ಹೋಗ್ಬೇಕಂತ ಅನ್ಸತ್ತೆ ವಿಶೇಷತೆಗಳು ತುಂಬಾ ಅದಾವು ನಾವು ತಿಳ್ಕೊಂಡಷ್ಟು ಅದು ಸಿಗೋದು ಅಜ್ಜಿ ತಾತ ಅವ್ರ ಕಡೇನ ನಾವು ಹೆಂಗ ಅವ್ರನ ಕೇಯಿ ಇದ ಮಾಡಿ ಯೂಸ್ ಮಾಡ್ಕೊತ್ತೇವಿ ಅವ್ರ ಆ ಮಾತ್ಗುಳನ್ನ ಕೇಳಸ್ಕೊತೀವಿ ಅದ್ರ ಮ್ಯಾಲ ಡಿಪೆಂಡ್ ಆಗಿರುತ್ತೆ ಎಲ್ಲನು ತಿಳ್ಕೊಂಡು ಚಲ್ತಂಗ ಕಲಿಯಬೇಕು ನೋಡೊ ಅಂಥವು ಇರ್ತಾವು ನೋಡ್ಬೇಕು ನಮಗೂ ಗೊತ್ತಾಗತ್ತೆ ಅಲ್ಲೆಲ್ಲ ಹಿಂಗಿಂಗ ಇತ್ತು ಅಂತ್ಹೇಳಿ ಇಲ್ಲ ಅಂದರೆ ಏನು ಗೊತ್ತಾಗಂಗಿಲ್ಲ ನಮಗೆ ಜಾಸ್ತಿ ಗೊತ್ತಾಗ್ಬೇಕಂದ್ರ ಎಲ್ಲಾರಿಗು ಕೇಳ್ಬೇಕು ಕೇಳಿ ತಿಳ್ಕೋಬೇಕು ಸುಮ್ನ ಹಂಗೆ ಇರೋದ್ರಿಂದ್ರ ಏನು ಉಪಯೋಗಿಲ್ಲ ವಿಶೇಷತೆಗಳು ಅಂತಂದು ಹೇಳ್ತಾರಂತ ಹೇಳಿ ಸುಮ್ನ ಅಲ್ಲಿ ಹೋಗಿ ಬರೋದಲ್ಲ ವಿಶೇಷತೆಗಳು ಏನದ ಅಂತನು ತಿಳ್ಕೊಬೇಕು ಆ ವಿಶೇಷತೆಗಳೆಲ್ಲ ಕೇಳಿ ನನಗೂ ಖುಷಿ ಆಯ್ತ್ ಸೊ ನಮ್ಮೂರೊಳಗೂ ಹೀಗೆಲ್ಲ ಅದಾವು ಅಂತ್ಹೇಳಿ ವೀರ ನಾರಾಯಣ ಟೆಂಪಲ್ ಒಳಗು ತುಂಬ ವಿಶೇಷತೆಗಳು ಇದಾವು ಅವುನ್ನೂ ನೋಡಬೇಕು ಎಲ್ಲ ಅಡ್ಯಾಡಿ ಖುಷಿ ಆಗತ್ತೆ ನನಗೆ ನೋಡಿದ ಕುಳೆ ನಾ ನಮ್ಮೂರಾಗು ಹಿಂಗ ಐತಲಪ್ಪ ಅಂತ್ಹೇಳಿ ಅದು ತಿಳ್ಕೊಲಿದ್ದಿಲ್ಲ ಅದು ಒಂದು ಆಮೇಲೆ ಗೊತ್ತಾಗಿದ್ಮೇಲೆ ವಿಚಿತ್ರ ಅನಸ್ತು ಆಮೇಲೆ ತಿಳ್ಕೊಂಡಿದ್ಮ್ಯಾಲ ಇಷ್ಟೆಲ್ಲ ಆಯ್ತು ಅನ್ ಕುಳೆನ ಖುಷಿ ಆಯ್ತ ನನಗೂ ಸೊ ನೋಡಿ ಎಲ್ಲ ಖುಷಿಪಟ್ವಿ ಮತ್ತೆ ಇನ್ನು ಹಂಗೆ ತುಂಬ ಪ್ಲೇಸಸ್ ಅದಾವು ತಿಳ್ಕೊನ್ಬೇಕು ಅದ್ರ ಬಗ್ಗೆ ಅಂತ್ಹೇಳಿ ಆಸೆನು ಹುಟ್ಟತ್ತ ವೀರ್ನಾರಾಯಣ ದೇವಸ್ಥಾನ ಒಳಗೆ ವಿಶೇಷತೆ ಐತಿ ನಾ ಸೋ ಸೂರ್ಯ ಹುಟ್ಟಿದ ತಕ್ಷಣ ಫಶ್ಟ್ ಕಿರಣ ನಾರಾಯಣ ದೇವ್ರ ಮ್ಯಾಲೆ ಬೀಳತ್ತಂತ ಹೇಳಿ ಅಂತಾರ ಅವಾಗು ಹೋಗ್ಬೇಕು ನೋಡ್ಬೇಕ ಭಜ್ನಿ ಎಲ್ಲ ಹಚ್ಚಿರ್ತಾರ ಕೇಳಾಕು ಎಲ್ಲ ಛಲೋ ಇರತ್ತ ಪ್ಲೇಸು ತುಂಬಾ ಚಲೋ ಐತಿ ಶಾಂತಿ ಇರತ್ತ ಸೊ ನಾವೆಲ್ಲ ದಾನಾದು ಮಾಡೋದಿದ್ರೆ ಮನಸು ಒಂದು ಕಡೆ ಕಂಟ್ರೋಲಿಗ ತರುವಂಗ ಏನಾರ ಇದ್ರ ಅಲ್ಲಿ ಹೋಗಬೇಕು ಛಲೋ ತೆಂಗ ಎಲ್ಲ ಧನಾದು ಮಾಡ್ಬೇಕು ಹಂಗ ಮಾಡೀದ್ರ ನಮ್ಮ ನೆನ್ಪಿನ ಶಕ್ತಿನು ಎಲ್ಲ ಉಳೀತೈತಿ ಪ್ಲೇಸು ತುಂಬ ಛಲೋ ಐತಿ ವೀರ್ನಾರಾಯಣ್ ದೇವ್ರ ಟೆಂಪಲ್ ಎಲ್ಲಾರು ನೋಡೇ ನೋಡಿರ್ತಾರೆ ಇಲ್ಲಿರೋವರು ಅದು ಫೇಮಸ್ ಐತಿ ಇಷ್ಟ